ಸರ್ ನಮಸ್ತೇ ಅಕ್ಬಲ್ ಅಕ್ಬಲ್ ಡಾಕ್ಟ್ರ್ ಅವ್ರು ಮಾತಾಡ್ತಿರೋದಾ ಸರ್ ನಂಗೆ ಸ್ವಲ್ಪ ದಿನದಿಂದ ಸ್ವಲ್ಪ ಹೊಟ್ಟೆನೋವು ಮತ್ತು ತಲೆನೋವು ಶುರುವಾಗಿದೆ ವಾಮಿಟಿಂಗು ಆಗ್ತಲೇ ಇದೆ ಅದಕ್ಕೆ ಏನು ಅಂತ ನಿಮ್ಗೆ ಕೇಳ್ಲಿಕ್ಕೆ ನಿಮ್ಗೆ ಕಾಲ್ ಮಾಡಿದೆ ಹೌದು ಸರ್ ನೀವು ಕೊಟ್ಟಿದ್ದಿರಲ್ಲ ಅದನ್ನೇ ತೊಗೊಂಡಿದ್ರು ಇಲ್ಲ ಸರ್ ಅದು ಮಧ್ಯಾಹ್ನ ಮಿಸ್ ಆಗ್ತಾ ಇದೆ ಮತ್ತು ನೈಟಲ್ಲೂ ಮಿಸ್ ಆಗ್ತಾ ಇದೆ ಡೇ ಟೈಮ್ ಅಂತೂ ಕಂಟಿನ್ಯೂಯಸ್ ತಗೋತ ಇದ್ದರು ಹಾಂ ಓಕೆ ಸರ್ ಹೌದಾ ಸರ್ ಹಾಂ ಅಡ್ಡಿಲ್ಲ ಸರ್ ಮತ್ತೆ ಸರ್ ಇದ್ದಕ್ಕಿದ್ದಂಗೇ ಮೈ ಕೈ ನೋವು ಆಗ್ತಾ ಇದೆ ಮತ್ತು ಸುಸ್ತು ಒಂದು ನಿದ್ದೆ ಮಾಡಬೇಕು ನಿದ್ದೆ ಮಾಡ್ಬೇಕು ಆ ಥರ ಅನ್ನಿಸ್ತಾ ಇದೆ ಅದಕ್ಕೆ ಏನು ಅಂತ ಗೊತ್ತಾಗಲಿಲ್ಲ

ಹಾಂ ಹೌದ್ ಹೌದ್ ಹೌದು ಸರ್ ನಮ್ದು ಅದೇ ಊಟದ್ದೇ ಪ್ರಾಬ್ಲಮ್ ಆಗ್ತಾ ಇದೆ ಹೌದು ಆಯಿತು ಸರ್ ಹಾಗಿದ್ರೆ ನನ್ನ ಈ ಕೋರ್ಸ್ ಕಂಪ್ಲೀಟ್ ಮಾಡೇ ನಿಮ್ಗೆ ಕಾಲ್ ಮಾಡ್ತೆ ನನ್ಗೆ ಆತ್ ಆದರೂ ನಂದು ಆಗಿಲ್ಲ ಅಂದ್ರೆ ನಿಮ್ಮ ಹಾಸ್ಪೆಟ್ಲಿಗೆ ಬಂದು ಹೋಗ್ತೆವೆ ಸರ್ ಸಂಜೆಗೆ ಆಯಿತು ಸರ್ ಆಯ್ತು ಅಡ್ಡಿಲ್ಲ ಸರ್ ಅಡ್ಡಿಲ್ಲ ಅಡ್ಡಿಲ್ಲ ಸರ್ ಹಾಂ ತ್ಯಾಂಕ್ಸ್ ಸರ್